ಅಡಿಗೆ ಮಾಡೋಕ್ಕಿಂತ ಮುಂಚೆ ಎಲ್ಲ ಸಿದ್ಧ ಪಡಿಸ್ಕೊಬೇಕು ತರ್ಕಾರಿ ಹೆಚ್ಕೊಬೇಕು ಒಲೆನ ಆನ್ ಮಾಡ್ಕೊಬೇಕು ಅಂದರೆ ಯಾವಾಗಲೂ ಅದು ಮರೆತೆ ಇದು ಮರ್ತೆ ಅಂತ ಹೇಳದ್ಬಾರದು ತರಕಾರಿ ಈಗ ಸಬ್ಸಿಗೆ ಸೊಪ್ಪು ಹೆಚ್ಚೋದು ಸ್ವಲ್ಪ ಲೇಟ್ ಆಗ್ತೈತೆ ಕತ್ತರಿಲಿ ಕಟ್ ಮಾಡ್ಬೋದು ಆದರೆ ಯಾವಾಗಲೂ ಒಂದೇ ಥರ ಕತ್ತರಿಲಿ ಕಟ್ ಮಾಡಲಿಕ್ಕಾಗಲ್ಲ ಆಲೂಗೆಡ್ಡೆ ಚಾಕೂಲಿ ಹೆಚ್ಬೇಕು ಅದನ್ನ ತೊಳಿಬೇಕು ಇನ್ನ ಬೀನ್ಸು ಕೈಯಲ್ಲಿ ಮುರಿಬೋದು ಆದರೆ ಮುರಿಬಾರದು ಹೆಚ್ಬೇಕು ಅಂದರೆ ಚಿಕ್ಕದಾಗಿ ಪಲ್ಯ ಮಾಡಲಿಕ್ಕೆ ಚಿಕ್ಕದಾಗಿ ಹೆಚ್ಬೇಕು ಅಂದರೆ ತರಕಾರಿ ಈರುಳ್ಳಿ ಈರುಳ್ಳಿ ಉದ್ದವಾದ್ರು ಸರಿ ಗಿಡ್ಡ ಆದರೂ ಸರಿಯೇ ಹೆಚ್ತಾ ಇರಬೇಕು ಯಾವಾಗಲೂ ನಿಲ್ಲಿಸ್ಬಾರದು ಒಂದು ಆ ಒಂದು ಎರಡು ಏ ಆ ಮುಗಿಸ್ಕೊಂಡು ಆದ ಮೇಲೆ ಬೀನ್ಸು ಕಾಳು ಕಾಳನ್ನ ಸುಲಿಬೇಕು ಕೈಯಲ್ಲಿಲ್ಲ ಸುಲಿದು ತಯಾರಿ ಮಾಡ್ಕೊಂಡು ಇಟ್ಕೊಬೇಕು ಟೊಮೋಟೋ ಹಣ್ಣು ಆಗಲಿ ತರ್ಕಾರಿಯೇ ಆಗಲಿ ಬೇಳೆಯೇ ಆಗಲಿ ಬೇಳೆ ಸಾರು ಮಾಡ್ಬೇಕಾದರೂನು ಅಷ್ಟೆನೆ ಎಲ್ಲ ರೆಡಿಪ ಮಾಡಿ ಇಟ್ಕೊಂಡು ಆಮೇಲೆ ಒಲೆ ಹಚ್ಕೊಂಡು ಒಗ್ರಣೆಗೆ ಹಾಕ್ಕಂಡು ನಾವು ಸಾಂಬರ್ ಮುಗ್ಸ್ಬೌದು ತರ್ಕಾರಿ ಪಲಾವ್ ಪಲಾವು ಅಷ್ಟೆ ತರ್ಕಾರಿ ಬೀನ್ಸು ಕ್ಯಾರೆಟು ಬೀಟ್ರೋಟು ಎಲ್ಲಾ ಹೆಚ್ಚ್ ಇಟ್ಕೊಂಡ ಮೇಲೆ ಅದನ್ನು ನಾವು ಓಗ್ಬಿ ಪಲಾವ್ ಮಾಡ್ಬೋದು ಚಿತ್ರಾನ್ನ ಅದಕ್ಕು ಅಷ್ಟೆ ಈರುಳ್ಳಿ ಮೆಣ್ಸಿನ್ಕಾಯಿ ಹಸ್ರ್ ಮೆನ್ಶಿನ್ಕಾಯನ್ನ ಹೆಚ್ಚ್ ಇಟ್ಕೊಂಡು ನಿಂಬೆ ಹಣ್ಣಿನ ಚಿತ್ರಾನ್ನ ಮಾಡ್ತಿರೋ ಇಲ್ಲ ಪಲಾವ್ ಮಾಡ್ತಿರೋ ಇಲ್ಲ ಚಿತ್ರಾನದಲ್ಲಿ ಆಮೇಲೆ ಬಿಸಿಬೇಳೆ ಬಾತು ಆದರೂ ಅಷ್ಟೇ ಬೀನ್ಸು ತರ್ಕಾರಿ ಎಲ್ಲನು ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಒಲೆ ಹಚ್ಕೊಂಡ್ರೆ ನಮಗೆ ಒಳ್ಳೆಯದು ಆಗ್ತದೆ ಯಾಕೆ ಅಂದರೆ ಸ್ವಲ್ಪ ಕೆಲ್ಸವೂ ಮುಗಿತದೆ ಕರೆಕ್ಟಾಗಿ ನಮಗೆ ಒಂದು ಟೈಮಿಂಗ್ಸ್ ಸೇವ್ ಆಗ್ತದೆ ಅದು ಬಿಟ್ಬುಟ್ಟು ನಾವು ಏ ಮಾಡ್ತಾ ಇದೀವಿ ಆಮೇಲೆ ಮಾಡೋಣ ಒಂದ್ಸರಿ ಒಲೆ ಹಚ್ಚಿಟ್ಕೊಳೋದು ಒಂದ್ಸರಿ ಪಾತ್ರೆ ಇಡೋದು ಆಮೇಲೆ ಒಂದು ಸ್ವಲ್ಪ ಎಣ್ಣೆ ತಂದು ಹಾಕೊಳೊದು ಆಮೇಲೆ ಮತ್ತೆ ಒಲೆ ಆಫ್ ಮಾಡೋದು ಅವೆಲ್ಲ ಆದರೆ ಸ್ವಲ್ಪ ಕಷ್ಟ ಆಗ್ತದೆ ಕರೆಟ್ಟಾಗಿ ಮಾಡಬೇಕು ಅಂತ ನಾವು ಏನು ನಿರ್ಧಾರ ಮಾಡ್ಕೊಂಡು ಇರ್ತೀವಿ ಫಸ್ಟು ಮನೆ ಒಳಗಡೆ ಕುತ್ಕೊಂಡು ಅವಾಗ ಹೋಗಿ ನಾವು ಅಲ್ಲಿ ತಯಾರಿ ಮಾಡ್ಕೊಂಡು ಇಟ್ಕೊಂಡು ನಾವು ಮಾಡಬೇಕು ಅದು ಬಿಟ್ಬಿಟ್ಟು ತಡಿ ಇವಾಗ ಆಗಲಿಲ್ಲ ಮುಂಚೆ ಮಾಡಲಿಲ್ಲ ಆಮೇಲೆ ಮಾಡೋಣ ಒಲೆ ಹಚ್ಕೊಂಡು ಮಾಡೋಣ ಪಾತ್ರೆ ಇಟ್ಟು ಮಾಡ್ಕೊಳ್ಳೋಣ ಅವೆಲ್ಲ ಆಗಲ್ಲ ಅನ್ನವಾದರೂ ಅಷ್ಟೆ ಫಸ್ಟ್ಪ ಅನ್ನ ಕೂಗಿಸ್ಕೊಂಡು ಆಮೇಲೆ ಚಿತ್ರಾನ್ನಕ್ಕೆ ಎಲ್ಲ ರೆಡಿ ಮಾಡ್ಕೊಬೇಕು ಮೆಣ್ಶಿಕಾಯಿ ಎಲ್ಲ ಕುಯ್ಕೊಂಡು ಆಮೇಲೆ ಪಲಾವ್ಗು ಅಷ್ಟೆ ಪಲಾವ್ಗೆ ತರಕಾರಿ ಹೆಚ್ಕೊಂಡು ಮಾಡಬೇಕು ಸಾಂಬಾರಿಗೂ ಅಷ್ಟೆ ಬೇಳೆ ಬೇಯಿಸ್ಕೊಂಡು ತರಕಾರಿ ಹೆಚ್ಕೊಂಡು ಮಾಡಲಿಕ್ಕಾಗಲ್ಲ ಕಾರಾರು ಬಿಟ್ಕೊಂಡು ಎಲ್ಲಾ ರೆಡಿ ಮಾಡ್ಕೊಂಡು ಕಾಯಿ ಆಗಲಿ ಮೆಣ್ಸಿನ್ಕಾಯಿ ಆಗಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಆವ್ ಆಮೇಲೆ ಹೋಗಿ ನಾವು ತಯಾರಿ ಮಾಡ್ಕೊಬೇಕು ಯಾವುದನ್ನು ನಾವು ಬಿಡ್ಬಾರದು ಬಿಡ್ಬಾರದು ಅಂತ ಅಂದರೆ ಅಲ್ಲಿ ಇಟ್ಕೊಂಡು ನಾವು ರೆಡಿ ಮಾಡ್ಕೊಳ್ದೆಲೆ ಮ ಆಮೇಲೆ ಮಾಡ್ತೀವಿ ತಗೊಂಡು ಆದ್ಮೇಲೆ ಮಾಡ್ತೀವಿ ಡಿಸೈಡ್ ಮಾಡಿದ್ಮೇಲೆ ಮಾಡ್ತೀವಿ ಅಂದರೆ ಅದು ಆಗಲ್ಲ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡು ನಾವು ಮಾಡ್ತಾ ಇದ್ದರೆ ಒಳ್ಳೆಯದು ಆಗತ್ತೆ ಪಲಾವ್ಗೆ ಬೀನ್ಸು ಕ್ಯಾರೇಟು ಬೀಟ್ರೋಟು ಎಲ್ಲನು ರೆಡಿ ಮಾಡಿ ಇಟ್ಕೊಬೇಕು ಆಮೇಲೆ ನಾವು ಹೆಚ್ಚಿ ಹಾಕಿದ್ದನ್ನ ಅದಕ್ಕೆ ಪಲಾವ್ ಎಲೆಯೇ ಆಗಲಿ ಮಸಾಲೆಯೇ ಆಗಲಿ ಒಬ್ಬೊಬ್ಬರಿಗೆ ಮಸಾಲೆ ಇಷ್ಟ ಆಗಲ್ಲ ಹೊರಗಡೆಯಿಂದ ತಂದಿದ್ದು ನಾವೇ ಚಕ್ಕೆ ಲವಂಗ ಏಲಕ್ಕಿಕಾಯಿ ಜಾಯ್ಕಾಯಿ ಎಲ್ಲ ಹಾಕಿ ನಾವು ಪುಡಿ ಮಾಡಿಟ್ಕೊಂಡಿದ್ದು ಒಂಚೂರು ಮಸಾಲೆನ ಅಲ್ಲಿಗೆ ಹಾಕ್ಬೌದು ಆಯಿತು ಅಂತ ಅದೆಲ್ಲ ಮುಗಿದ ಮೇಲೆ ನಾವು ಪಲಾವಿಗೆ ಒಂದ್ಕಡೆ ಮಸಾಲೆ ಮಾಡ್ಕೊಂಡರೆ ಬಿರ್ಯಾನಿಗೂ ಅಷ್ಟೆ ನಾವು ಆ್ಯಕ್ಚುಲಿ ಬಿರ್ಯಾನಿ ಮಸಾಲೆಗು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಬಿರಿಯಾನಿ ಅನ್ನವಾದರೂ ಸರಿ ಮತ್ತು ಪಲಾವ್ ಬಿರಿಯಾನಿ ಪಲಾವ್ ಅಂದರೆ ಬರೀ ನಾನು ವೆಜ್ಜಿಂದೇ ಅಲ್ಲ ವೆಜ್ಜಿಂದು ಪಲಾವ್ ಮಾಡ್ಬೋದು ಬಿರಿಯಾನಿ ಮಾಡ್ಬೋದು ಬಾಸುಮತಿ ಅಕ್ಕಿಲ್ಲಿ ಪಲಾವ್ ಮಾಡ್ಬೋದು ಯಾವಾಗಲೂ ಒಟ್ಟಲ್ಲಿ ರೆಡಿ ಆಗಿರಬೇಕು ಮುಂಚೆಯೇ ಸಿದ್ಧತೆಯನ್ನ ಮಾಡ್ಕೊಂಡು ನಾವು ಮಾಡ್ತಾಯಿರಬೇಕು ಆವಾಗ ಹೋಗಿ ಮಾಡ್ತೀವಿ ಮಾಡ್ತಾ ಮಾಡ್ಕೊಂಡು ಹೆಚ್ಕೊಂಡು ಮಾಡ್ತೀವಿ ಅಂದರೆ ಸರಿಯಾಗಲ್ಲ ಆ ಉದ್ದೇಶಕ್ಕೆ ನಾವು ಏನು ಮಾಡಬೇಕು ಅಷ್ಟೆ ಯಾವಾಗಲೂ ಅಷ್ಟೆ ನಾವು ರೆಡಿ ಆಗಿರಬೇಕು ರೆಡಿಯಾಗಿಲ್ಲ ಅಂತ ಅಂದರೆ ಹಿಂಗೆಲ್ಲ ಆಗ್ತದೆ ಏನು ನಾವು ಬೆಳಗಿನ ತಿಂಡಿ ಬೆಳಗಿನ ತಿಂಡಿ ಏನು ಮಧ್ಯಾಹ್ನದ ಊಟ ಏನು ಸಂಜೆ ಊಟ ಏನು ಡಿಸೈಡ್ ಮಾಡ್ಕೊಬೇಕು ಫಸ್ಟು ಬೆಳಗ್ಗೆ ಪಲಾವ್ ಮಾಡಿದರೆ ಮಧ್ಯಾಹ್ನ ಅನ್ನ ಸಾಂಬಾರ್ ಮುದ್ದೆ ಮಾಡ್ಬೋದು ಏನು ಸಂಜೆಗೆ ರೊಟ್ಟಿ ಚಪಾತಿ ಮತ್ತು ಅದು ಬಿಟ್ಟು ನಾವು ಮತ್ತೆ ಮಾರನೇ ದಿವಸ ಒನ್ ಬೈ ಒನ್ ಬೈ ಮಾಡ್ಕೊಂಡು ಹೋಗ್ತಾ ಇದ್ದರೆ ನಾವು ಯಾವಾಗಲೂ ರೆಡಿ ಮಾಡಿ ಇಟ್ಕೊಬೇಕು ಅಯ್ಯೋ ಆವಾಗ ಈ ಸಾರು ಮಾಡಬೇಕಿತ್ತಾ ಆವ ಈವಾಗ ಆ ಸಾರು ಮಾಡಬೇಕಿತ್ತಾ ಅಂತ ಯೋಚ್ನೆ ಮಾಡ್ಕೊಂಡು ಮನೇವ್ ಅಡಿಗೆ ಮನೆ ಒಳಗೆ ಕಾಲು ಇಟ್ಟರೆ ಅದು ಮಾಡಕ್ಕಾಗಲ್ಲ ಎಲ್ಲಾದ್ರಲ್ಲೂ ಕರೆಕ್ಟಾಗಿ ಎಲ್ಲಾ ರೆಡಿ ಮಾಡಿಟ್ಕೊಬೇಕು ಯಾವುದನ್ನು ಮರೆತು ಇರ್ಬಾರದು ಒಂದು ಉಪ್ಪಿಂದಾಗಲಿ ಹಸಿ ಶುಂಟಿಂದಾಗಲಿ ಬೆಳ್ಳುಳ್ಳಿಯಿಂದಾಗಲಿ ಈರುಳ್ಳಿಯಿಂದಾಗಲಿ ಕಾಳು ಆಗಲಿ ಅವ್ರೆ ಕಾಳು ಆಗಲಿ ಬೀನ್ಸ್ ಕಾಳು ಆಗಲಿ ತರಕಾರಿ ಆಗಲಿ ಮತ್ತು ಕಾಳು ಥರ ಮೊಳಕೆ ಕಾಳು ಮೊಳಕೆ ಕಾಳನ್ನೂ ಅಷ್ಟೆ ನಾವು ಮೊಳಕೆ ಕಾಳನ್ನ ರೆಡಿ ಮಾಡಿ ಇಟ್ಕೊಂಡರೆ ಅದಕ್ಕೆ ಆಲುಗೆಡ್ಡೆ ಮುಳುಗಾಯಿ ಹಾಕೊಂಡು ಮಾಡೋದು ಅದು ಆದ ಮೇಲೆ ಮತ್ತೆ ಅದೆಲ್ಲ ಮುಗಿತು ಅಂತ ನಾವು ಅನ್ಕೊಂಡರೆ ಮತ್ತೆ ಮಧ್ಯಾಹ್ನದ ಊಟಕ್ಕೆ ಬರ್ತೈತೆ ಮಧ್ಯಾಹ್ನದ ಊಟದಲ್ಲಿ ಒಂದು ರಸಮ್ ಇರಬೇಕು ಒಂದು ಮುದ್ದೆ ಮಾಡಬೇಕು ಒಂದು ಗಟ್ಟಿ ಸಾರು ಮಾಡ್ಕೊಬೇಕು ಅನ್ನ ಮಾಡ್ಕೊಬೇಕು ಮತ್ತೆ ರಾತ್ರಿಗು ಅಷ್ಟೇ ಒಬ್ಬೊಬ್ರ ಮನೆಯಲ್ಲಿ ಒನ್ನೊಂದು ಊಟ ರೆಡಿ ಆಗ್ತದೆ ನಮ್ಮನೆಯಲ್ಲಿ ಇದೇ ಮಾಡಿದ್ವಿ ಅಂದರೆ ಅವ್ರ ಮನೆಯಲ್ಲೂ ಅದೇ ಮಾಡ್ತಾರೆ ಅಂತ ನಾವು ಅನ್ಕೊಳ್ಳೋದು ಎಕ್ಸ್ಪೆಕ್ಟ್ ಮಾಡೋದು ತಪ್ಪು ಎಲ್ಲಾದರು ಮನೆಯಲ್ಲು ಅಷ್ಟೆ ಒನ್ ನೈಟ್ ಮಾರ್ನಿಂಗ್ ಚಪಾತಿ ಮಾಡಿದರೆ ಈವ್ನಿಂಗ್ ರೊಟ್ಟಿ ಮಾಡ್ಕೊತಾರೆ ಈವ್ನಿಂಗ್ ರೊಟ್ಟಿ ಮಾಡ್ಕೊಂಡರೆ ಮತ್ತೆ ನೈಟಲ್ಲಿ ಏನು ತಿನ್ನಲ್ಲ ಅವರು ಆ್ಯಕ್ಚುಲಿ ಯಾಕೆ ಮಾಡಕ್ಕಾಗಲ್ಲ ಅಯ್ಯೋ ಇವರಿಗೆ ಇಷ್ಟೇನಪ್ಪ ಆಗೋದು ಅಂತ ಒಬ್ಬೊಬ್ಬರು ಈಗ ನೆಂಟರೇ ಬರ್ತಾರೆ ನೆಂಟರು ಬಂದಾಗಲೂ ಅಷ್ಟೇ ಇಡ್ಲಿಗೆ ಇಡ್ಲಿ ರವೆ ರೆಡಿ ಮಾಡಿ ಇಟ್ಕೊಬೇಕು ಉದ್ದಿನ ಬೇಳೆ ನೆನೆ ಹಾಕೊಬೇಕು ಎಲ್ಲಾವ್ದನ್ನೂ ಕಲ್ಸಿ ಇಡಬೇಕು ಇಲ್ಲ ರೆಡಿ ಇಡ್ಲಿ ರೆಡೀ ಇಡ್ಲಿಗು ಅಷ್ಟೇನೆ ಮೊಸರು ತಗೊಂಡು ಕಲಿಸಿ ಉಪ್ಪು ಹಾಕಿ ಕಲಿಸಿ ಇಟ್ಟು ಹತ್ತು ನಿಮ್ಷ ಆದ ಮೇಲೆ ರೆಡಿ ಇಡ್ಲಿ ಮಾಡೋದು ಎಲ್ಲಾವುದನ್ನು ನಾವು ನಮ್ಮ ಮನೆಯಲ್ಲೆ ಮಾಡ್ತೀವಿ ಅಂದರೆ ಉದ್ದಿನ ಬೇಳೆ ಸ್ವಲ್ಪ ಅನ್ನ ಅವಲಕ್ಕಿ ಹಾಕ್ಕೊಂಡು ರುಬ್ಕಬೇಕು ಇನ್ನ ದೋಸೆ ದೋಸೆಗಾದರೂ ಅಷ್ಟೆನೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಕೂತ್ಕಂಡ್ರೆ ನಾವು ದೋಸೆ ಹಾಕಿದ್ದು ಗೊತ್ತಾಗಲ್ಲ ಅದಕ್ಕೆ ಆಲುಗೆಡ್ಡೆ ಪಲ್ಯ ಆಲುಗೆಡ್ಡೆ ಬೇಯಿಸ್ಕೊಬೇಕು ಅದಕ್ಕೆ ಒಗ್ಗರ್ಣೆ ಹಾಕ್ಬೇಕು ಸಂಬಾರ್ ಸೊಪ್ಪು ಆಗಲಿ ಕರ್ಬೇವ್ನ ಸೊಪ್ಪು ಆಗಲಿ ಹಾಕ್ಕೊಂಡು ನೀಟಾಗಿ ಮಾಡಬೇಕು ಅದು ಬಿಟ್ಬುಟ್ಟು ನಾವು ಎಲ್ಲಾವುದನ್ನು ಅವಾಗ ತಯಾರು ಮಾಡ್ಕೊತೀವಿ ಅಂದರೆ ಆಗೋದಿಲ್ಲ ನಾವು ರೆಡಿ ಮಾಡೋದೇ ಯಾವಾಗಲೂ ಫಸ್ಟೆ ಮುಂಚೆ ಹೊರಗಡೆ ಅಡಿಗೆ ಮನೆ ಒಳಗೆ ಎಂಟ್ರೆನ್ಸ್ ಆಗಕ್ಕಿಂತ ಮುಂಚೆಯೇ ನಾವೇ ಮಾಡಬೇಕು ಎಲ್ಲ ತಯಾರಿ ಮಾಡ್ಕೊಂಡು ನಾವು ರೆಡಿ ಆಗಬೇಕು ಮತ್ತೊಮ್ಮೆ ತರಕಾರಿ ಮಸಾಲೆಗಳು ಮಸಾಲೆ ನಾನು ಹೇಳ್ದೆ ಬಿರ್ಯಾನಿಗೆ ಒಂಥರ ಮಸಾಲೆ ಮತ್ತು ಪಲಾವ್ಗೆ ಒಂಥರ ಮಸಾಲೆ ಮಾಡ್ಕೊಬೋದು ನಾನ್ ವೆಜ್ಜು ಮಾಡ್ಬೋದು ವೆಜ್ಜು ಮಾಡ್ಬೋದು ಬಾಸುಮತಿ ಅಕ್ಕಿಯಲ್ಲಿ ಅನ್ನ ಮಾಡ್ತಾರೆ ಪಲಾವ್ ಮಾಡ್ತಾರೆ ಮತ್ತು ವೆಜಿಟೇಬಲ್ ಪಲಾವ್ ವೆಜಿಟೇಬಲ್ ಪಲಾವು ಅಂದರೆ ಆ ಥರ ಅಲ್ಲ ಈಗ ನಾವು ಚರ್ ತರ್ಕಾರಿನ ಹೆಚ್ಕೊಂಡು ಚಿತ್ರಾನ್ನ ಮಾಡ್ತೀವಲ್ಲ ಅದಕ್ಕೆ ನಾವು ಬೀನ್ಸು ಚಿಕ್ಕದಾಗಿ ಚಿಕ್ಕದಾಗಿ ಕ್ಯಾರೆಟು ಚಿಕ್ಕದಾಗಿ ಹೆಚ್ಕೊಂಡು ಅದನ್ನ ಬೇಯಿಸ್ಕೊಂಡರೆ ಆಗುತೆ ಯಾವುದು ವೆಜಿಟೇಬಲ್ ಪಲಾವ್ ಥರ ಅಂದರೆ ಕಲಿಸ್ಕೊಳೋದು ಇದು ಅನ್ನ ಬೇರೆ ಮಾಡಿ ಗೊಜ್ಜು ಬೇರೆ ಮಾಡಿ ಅದು ಬಿಟ್ಬುಟ್ಟು ಈ ಇದು ಇದೆಯಲ್ಲ ಏನು ಪಲಾವಿಗೆ ಹಾಕ್ತಿವಲ್ಲ ನಾವು ಏನಂತೀವಿ ಚಿತ್ರಾನ್ನ ಮಾಡಿದ್ದು ಇದು ವೆಜಿಟೇಬಲ್ ಪಲಾವ್ ಮಾಡಿದ್ದು ವೆಜಿಟೇಬಲ್ ಪಲಾವ್ ಒಂದೇ ಥರ ಮಾಡಿ ಆಗಿಲ್ಲ ಎರಡು ಥರ ಇದೆ ಚಿತ್ರಾನ್ನದ ಥರ ಮಾಡಿ ಕಲ್ಸ್ಕೊಳೋದು ಇದೆ ಅದು ಚಿತ್ರಾನ್ನ ಅಲ್ಲದೆ ಮಾಡೋ ಪಲಾವು ಇದೆ ಎರಡೂನು ಒಟ್ಟಿಗೆ ಅನ್ನ ಹಾಕಿ ಈ ಏನು ತರ್ಕಾರಿ ಅನ್ನ ಬಿಟ್ಟರೆ ಬೇರೆ ಏನು ಬರಲ್ಲವಾ ಜೀರ್ಗೆ ಅನ್ನ ಜೀರ್ಗೆ ಜಾಸ್ತಿ ಹಾಕಿ ಅದನ್ನ ರುಬ್ಕೊಂಡು ಸ್ವಲ್ಪ ಕಾಯಿ ಹಾಕಿ ಮಾಡ್ಬೋದು ಅದನ್ನೂ ಯಾವ ಯಾವುದನ್ನು ನಾವು ಏನು ಮಾಡ್ಬೇಕಂದರೆ ಫಸ್ಟು ತಯಾರು ಮಾಡ್ಕೊಂಡು ಅಡ್ಗೆ ಮನೆ ಒಳಗಡೆ ಹೋಗಬೇಕು ಮುಂಚೆ ಅದು ಬಿಟ್ಬುಟ್ಟು ನಾವು ಎಲ್ಲ ಅಡಿಗೆ ಮನೆ ಒಳಗಡೆ ಹೋಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ನಾವು ಮಾಡ್ತೀವಿ ಅನ್ನೋದು ತಪ್ಪು ಎಲ್ಲ ರೆಡಿ ಇವತ್ತೇನು ಎಲ್ಲ ಮಂದಿ ಕಡೆಯಾಗ್ಲಿ ಕೂತಿದ್ದ ಕಡೆಯೇ ಆಗಲಿ ನಾವು ಈ ತಿಂಕ್ ಮಾಡಬೇಕು ಇಂಥದ್ದು ಮಾಡಬೇಕು ಕಡ್ಬು ಕಡ್ಬು ಆರಾಮ ಸೆ ಅದಕ್ಕೆ ಉದ್ದಿನ ಬೇಳೆ ಇಲ್ಲ ಏನಿಲ್ಲ ಅರಾಮಾಗಿ ಅನ್ನದು ಟೈಪೇ ಅಂತಾರೆ ಆದರೆ ತಿರ್ವಿ ಕಟ್ಟಿ ಇಟ್ಟು ಹಬೆ ಬೇಯಿಸ್ಕೊಂಡು ಅದಕ್ಕೆ ಹೆಚ್ಚಿನ್ ಕಾರೆ ಕಾಳು ಸಾಂಬಾರು ಆರು ಆಗಲಿ ಅವ್ರೆ ಕಾಳು ಸಾರು ಆಗಲಿ ಇಲ್ಲ ಚಟ್ನಿ ಕಾಯಿ ಚಟ್ನಿ ಆಗಲಿ ಕಾಯಿ ಎಲ್ಲ ರೆಡಿ ಮಾಡ್ಕೊಂಡು ಬೆಳ್ಳುಳ್ಳಿ ಸಂಬಾರು ಸೊಪ್ಪು ಎಲ್ಲ ಹಾಕಿ ರುಬ್ಕೊಂಡು ಅದನ್ನು ನಾವು ತಗೊಂಡು ಹೋಗಿ ರುಬ್ಕೊಂಡರೆ ಅದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಉದ್ದಿನ್ ಬೇಳೆ ಹಾಕಿ ಚೂರು ಸಂಬಾರ್ ಸೊಪ್ಪು ಹಾಕಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಸಾಮಾನ್ಯ ಯಾವಾಗಲೂ ಹಿಂಗೆ ತಿನ್ನಲ್ಲ ಹಿಂದೂಗಳು ಹಿಂಗೆ ಇಲ್ಲಿ ಇಲ್ಲಿ ತಿನ್ನಾಕ್ಕೆ ಹಿಂದು ಮುಂದು ನೋಡ್ತಾರೆ ಯಾಕೆ ಅವು ಒಂದೊಮ್ಮೆ ತಿನ್ಬೋದು ಸದಾ ಹಾಕೊಂಡು ತಿಂದರೆ ಅದು ಆರೋಗ್ಯಕ್ಕೆ ಹಾನಿಕರ ಅನ್ನಿಸ್ತಾ ಇರ್ತದೆ ಒಬ್ಬೊಬ್ಬರಿಗೆ ಹಿಡ್ಸೊದೇ ಇಲ್ಲ ಊಟನೇ ಡೈಜೇಶನ್ ಬರ್ದೇ ಇದ್ದಾಗ ಆ ಥರ ಮಾಡ್ಬೋದು ರೆಡಿಯಾಗಿ ಫಸ್ಟು ನಾವು ಅಡಿಗೆ ಮನೆ ಒಳಗಡೆ ಹೋಗೋಕ್ಕಿಂತ ಮುಂಚೆಯೇ ರೆಡಿ ಆಗಿ ಹೋಗ್ಬೇಕು ಏನು ನಾ ತರ್ಕಾರಿಯಾಗಲಿ ಈರುಳ್ಳಿಯಾಗಲಿ ಟೊಮೋಟೋ ಆಗ್ಲಿ ಎಲ್ಲಾ ರೆಡಿ ಮಾಡಿ ಇಟ್ಕೊಂಡು ಒಲೆ ಹಚ್ಕೊಂಡ್ರೆ ನಾವು ಅರಾಮಾಗಿ ಮಾಡ್ಬೌದು ಆದರೆ ಯಾವುದೇ ಕಾರಣದಿಂದನು ರೆಡಿ ಆಗ್ದೆಲೆ ಒಳಗಡೆ ಹೋದ್ರೆ ಯಾವುದನ್ನು ತಗೊಳ್ಲಿಕ್ಕೆ ಆಗಲ್ಲ ಮಾಡಾಕ್ಕಾಗಲ್ಲ ಆಯಿತಾ ಇನ್ನ ರೊಟ್ಟಿ ರೊಟ್ಟಿಗಾದರೂ ಅಷ್ಟೆ ಸ್ವಲ್ಪ ಅನ್ನ ಬೇಕು ಅನ್ನ ಬಿಸಿ ಅನ್ನನಾದರೂ ಸರಿ ಇಲ್ಲಾ ತಂಗ್ಳನ್ನನಾದರೂ ಸರಿ ಸ್ವಲ್ಪ ಬಿಸಿ ಮಾಡ್ಕೊಂಡು ಫಸ್ಟು ಅನ್ನನ ನಾದ್ಕೊಂಡು ಅದಕ್ಕೆ ಹಿಟ್ಟು ಹಾಕೊಂಡು ಕಲ್ಸ್ಕೊಂಡರೆ ಒಳ್ಳೆ ಸ್ಮೂತ್ ರೊಟ್ಟಿ ಬರ್ತದ ಒಬ್ಬೊಬ್ರು ಏನು ಮಾಡ್ತಾರೆ ಅಹಲ್ ರೋಟಿ ಬೇಕು ಅಂದರೆ ಸ್ವಲ್ಪ ಅನ್ನ ಕಮ್ಮಿ ಮಾಡ್ಕೊತಾರೆ ಹಿಟ್ಟು ಜಾಸ್ತಿ ಹಾಕೊತಾರೆ ಅದು ರೊಟ್ಟಿ ಅದು ಅದು ಒಂಥರ ರೊಟ್ಟಿ ಚೆನ್ನಾಗಿ ಬರ್ತದೆ ಆ ಥರ ಏನು ಇಲ್ಲ ಮಸಾಲೆ ರೊಟ್ಟಿಗೆ ನಾವು ಸ್ವಲ್ಪ ಬಿಸಿ ಅನ್ನಕ್ಕಿಂತ ಮುಂಚೆ ಪಲಾವ್ ಉಳ್ದಿರ್ತದೆ ಅದು ಬೇಡ ಪಲಾವ್ ಥರ ಸಬ್ಸಿಗೆ ಸೊಪ್ಪು ಸಾಂಬಾರ್ ಸೊಪ್ಪು ಮೆಣ್ಸಿನಕಾಯಿ ಜೀರ್ಗೆ ಎಲ್ಲಾ ಹಾಕಿದ್ರೆ ಮಸಾಲೆ ರೊಟ್ಟಿ ಮಾಡ್ಬೌದು ಮಸಾಲ ರೊಟ್ಟಿ ಭಾಳ ಎಣ್ಣೆ ಬೇಕು ಸ್ವಲ್ಪ ಬಾಂಡ್ಲಿ ರೊಟ್ಟಿ ರವೆ ರೊಟ್ಟಿನೂ ಅಷ್ಟೆ ರವೆ ರವೇನ ರುಬ್ಕೊಂಬಿಟ್ಟು ದೋಸೆ ಮಾಡಿದರೆ ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ ಆದರೆ ತಿನ್ನಲ್ಲಿಕ್ಕೆ ಎಷ್ಟು ತಿಂದ್ವಿ ಅಂತ ಗೊತಾಗಲ್ಲ ಯಾಕೆಂದರೆ ಉದ್ದಿನ್ ಬೇಳೆ ಹಾಕೊಂಡರೆ ಸಾಮಾನ್ಯ ಈಗ ಗ್ಯಾಸ್ಟಿಕ್ಕು ಒಬೊಬ್ಬರಿಗೆ ಗ್ಯಾಸ್ಟಿಕ್ ಬರ್ತೈತೆ ಗ್ಯಾಸ್ಟಿಕ್ಕು ಅಂತ ತಿನ್ನಲ್ಲ ಒಬ್ಬೊಬ್ಬರು ದೋಸೆ ಇಡ್ಲಿ ಅದಕ್ಕೆ ಇಡ್ಲಿಗೆ ಬೇಕೇ ಬೇಕು ಏನು ಉದ್ದಿನ ಬೇಳೆ ಬೇಕೇ ಬೇಕು ಇಲ್ಲಾಂದರೆ ರೆಡಿ ಇಡ್ಲಿ ರೆಡಿ ಇಡ್ಲಿ ಅಷ್ಟು ತಿಂದರೆ ಹೊಟ್ಟೆಗೆ ತಾಡ ಆಗಲ್ಲ ಹಾಗಾಗಿ ನಾವು ಯಾವಾಗಲೂ ಅಷ್ಟೆ ಒಂದು ಕೆಲಸನ ಚೆನ್ನಾಗಿ ಮಾಡಬೇಕು ಅಂತ ಅಂದರೆ ಫಸ್ಟ್ ತಯಾರಿನೇ ಮುಖ್ಯ ಬೇರೆ ಏನು ಅಲ್ಲ ಆ ತಯಾರಿ ಯಾವಾಗ ಮಾಡ್ಕೊಳ್ಳೋದು ನಾವು ಕೂತಲ್ಲೋ ಇಲ್ಲ ತಿಂಕ್ ಮಾಡ್ತೀವಲ್ಲ ಯೋಚನೆ ಮಾಡ್ತೀವಲ್ಲ ಆವಾಗ ಯೋಚನೆ ಮಾಡಿದಾಗ ನಾವು ಏನು ಮಾಡಬೇಕು ಅದನ್ನ ರೆಡಿ ಮಾಡಿ ಇಟ್ಕೊಂಡು ನಾವು ಮಾಡ್ಕೊಬೇಕು ಅಷ್ಟೆ ಯಾವ್ದು ಆದರೂನು ಅಷ್ಟೆ ಉದ್ದಿನ ಬೇಳೆ ತಗೋ ಉದ್ದು ಜಾಸ್ತಿ ಒಬ್ಬೊಬ್ಬರಿಗೆ ಗ್ಯಾಸ್ಟಿಕ್ ಇದ್ದವ್ರು ತಿನ್ನಲ್ಲ ನಾವು ತಿನ್ನಬೇಕು ಅಂತ ಅಂದಾಗ ಸ್ವಲ್ಪ ರೆಡಿ ಇಡ್ಲಿ ಜೊತೆಗೆ ಇಡ್ಲಿ ಮಾಡುವಾಗ ಫಸ್ಟ್ ಸಲ್ಪ ಉದ್ದಿನ ಬೇಳೆ ಆಕೊಂಡು ಅವ್ಲಕ್ಕಿ ಹಾಕೊಂಡು ಸ್ವಲ್ಪ ಸ್ವಲ್ಪ ಅನ್ನ ಹಾಕೊಂಡು ಮಾಡ್ಕೊಂಡರೆ ಅದೇನು ಅಷ್ಟು ಉದ್ದಿನ ಬೇಳೆದು ಈ ಗ್ಯಾಸ್ಟಿಕ್ ಟೈಪು ಆಗೊಲ್ಲ ಇಡ್ಲಿ ರೆಡಿ ಇಡ್ಲಿಗಿಂತ ಚೆನ್ನಾಗಿ ಬರ್ತತೆ ಮನೆ ಇಡ್ಲಿಯೇ ಬೆಟರು ಅಕ್ಕಿ ರುಬ್ಕೊಬೇಕು ಅಕ್ಕಿ ಜೊತೆಗೆ ನೆನೆ ಹಾಕಿದ್ರೂ ಆಯ್ತೈತೆ ಸಪ್ರೇಟಾಗಿ ನೆನೆ ಹಾಕಿದ್ರೂ ಆಗ್ತದೆ ಆದರೆ ತುಂಬ ಕೇರ್ಫುಲ್ಲಾಗಿ ಇರಬೇಕು ಕೇರ್ಫುಲ್ಲಾಗಿ ಇರಬೇಕು ಅಂತಂದರೆ ಏನು ರೆಡಿ ಇಲ್ದಲೇ ನಾವು ಅಡಿಗೆ ಮನೆಗೆ ಕಾಲೇ ಇಡ್ಬಾರದು ಅಡಿಗೆ ಮನೆಗೆ ರೊಟ್ಟಿ ಆಗಲಿ ಚಪಾತಿ ಹಿಟ್ಟು ಆಗಲಿ ಚಪಾತಿ ಹಿಟ್ನ ಫಸ್ಟೆನೇ ನಾವು ನಾದ್ಕೊಳ್ಳೊಂಗೆ ಫಸ್ಟ್ ಚೆನ್ನಾಗಿ ಕಲ್ಸ್ಬಿಟ್ಟು ಸ್ವಲ್ಪ ಎಣ್ಣೆ ಹಾ ಸವ್ರಿ ಬಿಟ್ಟು ಪಕ್ಕಕ್ಕೆ ಇಟ್ಟರೆ ಸ್ವಲ್ಪ ನೆಂದಿರ್ತದೆ ಮತ್ತೆ ನಾದ್ಕೊಂಬಿಟ್ಟು ಫೋಲ್ಡ್ ಮಾಡ್ಕೊಂಡು ಫೋಲ್ಡ್ ಮಾಡ್ಕೊಂಡು ಕರುದ್ರೆ ಪೂರಿಗಿಂತ ಚೆನ್ನಾಗಿ ಬರ್ತತೆ ಚಪಾತಿನೆಯ ಪೂರಿ ಎಣ್ಣೆಗೆ ಹಾಕ್ಲೇ ಬೇಕು ಇಲ್ಲಾ ಇದು ಒಲೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಿದ್ದರೂ ಚೆನ್ನಾಗಿ ತಿನ್ಬೌದು ಅದ್ರಲ್ಲಿ ಏನು ಇಲ್ಲ ಚೆನ್ನಾಗಿ ಮೃದುವಾಗಿ ಬರ್ತೈತೆ ಈಗ ಅನ್ನ ಪೂರ್ಣಿ ಹಿಟ್ಟೇ ಆಗಬೇಕು ಅಂತಾರೆ ಇಲ್ಲಾ ನಾರ್ಮಲ್ ಹಿಟ್ಟು ತಗೊಂಡರೂ ಚಪಾತಿನ ಫೋಲ್ಡಿಂಗ್ ಫೋಲ್ಡಿಂಗ್ ಮಾಡಿ ಅರೆದ್ರೆ ಚೆನ್ನಾಗಿ ತಿನ್ಬೌದು ಆಯಿತಾ ಅದ್ರ ಜೊತೆಗೆ ಈಗ ದೋಸೆ ದೋಸೆಯೂ ಅಷ್ಟೆ ಮೃದುವಾಗಿ ಬರಲಿಲ್ಲ ಅಂದರೆ ತಿನ್ನಕ್ಕೆ ಆಗಲ್ಲ ಈಗ ನೀರ್ದೋಸೆ ನೀರ್ದೋಸೆಗೆ ಏನು ಹಾಕ್ತೀವಿ ನಾವು ಆ್ಯಕ್ಚುಲಿ ಸ್ವಲ್ಪ ಅಕ್ಕಿ ಸ್ವಲ್ಪ ಏನು ಸ್ ಅವಲಕ್ಕಿ ಅಕ್ಕಿನೂ ಅವಲಕ್ಕಿನೂ ನೆನೆ ಹಾಕಿ ಸ್ವಲ್ಪ ಕಡ್ಳೆಬೇಳೆ ಹಾಕಿದರೆ ತುಂಬ ಸ್ಮೂತೂ ಈಗ ಮಸಾಲೆ ದೋಸೆಗೆ ಸ್ವಲ್ಪ ಕಡಳೆಬೇಳೆ ಹಾಕ್ತಾ ಹೋದ್ರೆ ಮಸಾಲೆ ದೋಸೆ ಚೆನ್ನಾಗಿ ಬರಲ್ಲ ಯಾಕೆಂದರೆ ಬ್ಯಾಕ್ಸೈಡು ಈ ಕಡಲೆಬೇಳೆ ಟೈಪೇ ಸ್ವಲ್ಪ ಗೋಲ್ಡ್ ಶೇಪ್ ಅಂದರೆ ಕಂದ್ ನಾವು ತಿಂತೀವಿ ಬರ್ತತೆ ಯಾವುದು ಮಸಾಲೆ ದೋಸೆ ಐತ್ರಾ ಕಡ್ಬಿಗೂ ಅಷ್ಟೆ ಕಡ್ಬಿಗೆ ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಹಳಸುವಾಗಲೆ ನಾವು ತಿರುವುವಾಗಲೆ ಸ್ವಲ್ಪ ಹಳ್ಳಸ್ಕೊಂಬಿಟ್ರೆ ಭಾಳ ಚೆನ್ನಾಗಿ ಬರ್ತತೆ ಕಡ್ಬು ಅದ್ರ ಜೊತೆಗೆ ಕಡ್ಬಿಗೆ ಸ್ವಲ್ಪ ಕಾ ಏನು ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಮಸಾಲೆ ಕಡ್ಬಾದರೆ ಮಾಮೂಲಿ ಈರುಳ್ಳಿ ಟೊಮೋಟೋ ಸ್ವಲ್ಪ ಕಾಯಿ ಕಾಯಿನ ಸ್ವಲ್ಪ ಚೆನ್ನಾಗಿ ಹಾಕೊಂಡರೆ ತುಂಬ ಸ್ಮೂತಲ್ಲಿ ಬರ್ತತೆ ಸ್ಮೂತಲ್ಲಿ ಬರ್ತತೆ ಚೆನ್ನಾಗಿ ತಿನ್ಬೌದು ಕಡ್ಬು ಏನು ಅಂದರೆ ಒಂದೊಮ್ಮೆ ತಿನ್ನಾಕೆ ಆಗ್ತತೆ ಅಂತ ಅಂತಾರೆ ಇಲ್ಲ ಅದ್ರಲ್ಲಿ ಉದ್ದಿನ್ಬೇಳೆ ಇರಲ್ಲ ಏನು ಇಲ್ಲ ಅನ್ನ ಅಂತಾರೆ ಆದರೂ ಅದನ್ನ ಮತ್ತೆ ನಾವು ಏನು ಮಾಡ್ಬೌದು ಉಪ್ಪಿಟ್ಟು ಥರ ಮಾಡ್ಬೌದು ಯಾವ್ದು ಆ ಕಡ್ಬುನಾ ಕಲ್ಸಿ ಬಿಟ್ಟು ಇದು ರವೆ ಇದು ಇಡ್ಲಿ ಮಾಡ್ಕೊಂಡರೂ ಅಷ್ಟೆ ರವೆ ಇಡ್ಲಿಗೇನು ಪಕ್ಕದಲ್ಲಿ ಎಲ್ಲ ಉದ್ದಿನ್ಬೇಳೆ ಎಲ್ಲಾನು ಹಾಕಿ ರೆಡಿ ಮಾಡ್ಕೊಂಡು ಹುರ್ಕೊಂಡು ರವೆ ಕಲಿಸಿ ಇಡ್ತೀವಿ ಈ ಅಕ್ಕಿ ಇಡ್ಲಿ ಮಾಡುವಾಗಲೂ ಅಷ್ಟೆ ಈ ತಟ್ಟೆ ಇಡ್ಲಿಗೂ ಅಷ್ಟೆ ಅಕ್ಕಿನ ಜಾಸ್ತಿ ಹೊತ್ ನೆನ್ಸಿದ್ದರೆ ಸಪ್ ಸಪ್ರೇಟಾಗಿ ನೆನ್ಸಿದರೆ ಅದೇನಾಗುತ್ತೆ ಒಂದು ಸ್ವಲ್ಪ ರುಬ್ಬಿದಾಗ ಕಂಫರ್ಟೆಬಲ್ ಬರಲ್ಲ ಅದ್ರ ಬದ್ಲು ನಾವು ಏನು ಮಾಡಬೇಕು ಅಕ್ಕಿ ಜೊತೆಗೆ ಅವ್ಲಕ್ಕಿ ಕಡ್ಲೇಬೇಳೆ ಉದ್ದಿನ್ಬೇಳೆ ಸ್ವಲ್ಪ ಹೆಸರು ಬೇಳೆ ಹಾಕಿದ್ದರೆ ಚೆನ್ನಾಗಿ ಬರ್ತತೆ ಕಳೆ ಯಾವುದು ತಟ್ಟೆ ಇಡ್ಲಿ ಯಾವುದೇ ಕಾರಣದಿಂದಲು ತಟ್ಟೆ ಇಡ್ಲಿಗೆ ಸ್ವಲ್ಪ ಹೆಸರು ಬೇಳೆ ಹಾಕಿ ಎಷ್ಟು ಚೆನ್ನಾಗಿ ಬರ್ತತೆ ಅನ್ನೋದನ್ನ ತಿಂದ್ಮೇಲೆ ನೋಡಿ ಹೇಳಿ ನನಗೆ ಆಯಿತಾ ಅದು ಒಂದು ಎರಡನೇದು ಅದರಲ್ಲೇನೆ ನಾವು ಕಾ ಏನು ಬಿಸಿಬೇಳೆ ಬಾತ್ ಮಾಡ್ತೇವೆ ನಾವು ಬಿಸಿಬೇಳೆ ಬಾತಿಗು ಅಷ್ಟೆ ತಾ ಫಸ್ಟು ಅನ್ನ ತರಕಾರಿ ಬೇಳೆ ಬೇರೆ ಬೇಯ್ಸ್ಕೊಬೇಕು ಅಂತಾರೆ ಅದು ಮಾಡ್ಬಾರದು ಫಸ್ಟು ಬೇಳೆ ಆಮೇಲೆ ಅನ್ನ ಅನ್ನ ಬೇಳೆ ತರಕಾರಿನ ಆಗ ಒಗ್ಗರ್ಣೆಗೆ ಹಾಕಿ ಬೇಯ್ಸಿದ್ದರೆ ಅದರ ರಸ ಅನ್ದೊಳ್ಗಡೆ ಉಳ್ಕೊ ಉಳ್ಕೊತತೆ ಅವಾಗ ತಿನ್ಲಿಕ್ಕೆ ಚೆನ್ನಾಗಿರ್ತತೆ ಅದು ಬಿಟ್ಬುಟ್ಟು ಒಟ್ಟಿಗೆ ಹಾಕಿ ಬೇಯ್ಸಿದ್ದರೆ ಅಷ್ಟು ಚೆನ್ನಾಗಿರಲ್ಲ